ಯಾವುದೇ ಒಂದು ಕೃಷಿಯನ್ನು ಮಾಡುತ್ತೇವೆ ಎಂದರೆ ಸೊ ಯಾವ ಕೃಷಿಯನ್ನು ಮಾಡಲು ಯಾವ ಉತ್ಪನ್ನಗಳನ್ನು ಬೆಳೆಯಲು ಯಾವ ಭೂಮಿ ಫಲವತ್ತಾಗಿದೆ ಯಾವ ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕೆಂಬುದನ್ನು ಮೊದಲು ಅರಿತಿರಬೇಕು ಆ ಮಣ್ಣಿನ ಪರೀಕ್ಷೆಯನ್ನು ಕೃಷಿ ಇಲಾಖೆಯಲ್ಲಿ ಹೋಗಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ಸೊ ತಮಗೆ ಉತ್ತಮವಾದ ಫಲ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ತಿಳಿದ ನಂತರ ಸಾವಯವ ಬೀಜಗಳು ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೀಜಗಳು ಎಲ್ಲಿ ದೊರಕುತ್ತವೆ ಯಾವಾಗ ದೊರಕುತ್ತವೆ ಎನ್ನೋದನ್ನು ಅರಿಯಬೇಕು ಸೊ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಾವಯವ ಕೃಷಿ ಪದ್ದತಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ ಯಾಕೆಂದರೆ ಆಹಾರದಲ್ಲಿನ ಕಳಪೆ ಗುಣಮಟ್ಟವನ್ನು ಸುಧಾರಿಸಲು ಸಾವಯವ ಕೃಷಿಯಿಂದ ಉತ್ತಮವಾದಂತಹ ಆರೋಗ್ಯವನ್ನು ಪಡೆಯಲು ಮನುಷ್ಯರಿಗೆ ಒಳ್ಳೆಯದಾಗಲಿ ಎಂಬ ಕಾರಣಕ್ಕಾಗಿ ಮನುಷ್ಯನ ಆರೋಗ್ಯವನ್ನು ಸ್ಥಿತಿಯಲ್ಲಿಟ್ಟುಕೊಳ್ಳಲು ಸಾವಯವ ಕೃಷಿಯನ್ನು ಮೊರೆ ಹೋಗುತ್ತಿದ್ದಾರೆ ಸೊ ಸಾವಯವ ಕೃಷಿಯಿಂದ ಮನುಷ್ಯನ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ ಅವನು ಬೆಳೆಯುವಂಥ ಬೆಳೆಯಿಂದ ಅವನ ಆರೋಗ್ಯದ ಪೌಷ್ಟಿಕಾಂಶವು ಕೂಡ ವೃದ್ಧಿಯಾಗುತ್ತದೆ ಸಾವಯವ ಕೃಷಿ ಮಾಡುವುದರಿಂದ ನಮ್ಮ ನಮಗೂ ನಮ್ಮ ಕುಟುಂಬದವರಿಗೂ ಹಾಗೂ ನಮ್ಮ ಜೊತೆಯಲ್ಲಿರುವ ಸುತ್ತಮುತ್ತಲಿನವರಿಗೂ ಕೂಡ ಅನೇಕ ತೊಂದರೆಗಳಿಂದ ರಕ್ಷಣೆಯನ್ನು ನೀಡುವಂತಾಗುತ್ತದೆ ಸೊ ಅವರಿಗೆ ರಕ್ಷಣೆಯನ್ನು ನೀಡುವುದು ನಮ್ಮೆಲ್ಲರ ಹೊಣೆಯಾಗಿದೆ ರೈತನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಾಗಿರುವುದರಿಂದ ರೈತನು ಎಷ್ಟು ಕಾಳಜಿಯನ್ನು ವಹಿಸಿದರೂ ಸಾಲದು ರೈತನಾಗಿ ಮೊದಲು ಯಾವ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ನೀರಾವರಿ ಪದ್ಧತಿ ಏನಿದೆ ಯಾವ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ಉತ್ತಮವಾದ ಫಲ ಸಿಗುತ್ತದೆ ಎಂಬುದನ್ನು ಅರಿತು ಬಿತ್ತನೆಯನ್ನು ಮಾಡಬೇಕು